ನಾವು ಮಂಡ್ಯದಲ್ಲಿ ಸ್ವಂತ ಉದ್ಯಮವನ್ನು ಹೊಂದಿದ್ದೇವೆ ಸ್ವಂತ ಉದ್ಯಮ ಯಾವುದೆಂದರೆ ಬಟ್ಟೆ ವ್ಯಾಪಾರ ಮಾಡುವುದು ಅದನ್ನು ನಾಲ್ಕು ಜನ ಸ್ನೇಹಿತರು ಸೇರಿ ಪ್ರಾರಂಭಿಸಿದೆವು ಮೊದಲನೆಯದಾಗಿ ಎಲ್ಲ ಅಲ್ಪ ಪ್ರಮಾಣದ ಹಣವನ್ನು ಹಾಕಿ ಬಟ್ಟೆ ವ್ಯಾಪಾರವನ್ನು ಪ್ರಾರಂಭಿಸಿದೆವು ಮೊದಲನೆಯ ಬಾರಿಗೆ ನಾವು ರಾಜಸ್ಥಾನದಿಂದ ಬಟ್ಟೆಗಳನ್ನು ಆಮದು ಮಾಡಿಕೊಂಡೆವು ಅದರಲ್ಲಿ ನಾವು ಹೇಳಿದ ಬಟ್ಟೆಗಳು ಬೇರೆ ಆದರೆ ನಮಗೆ ತಲುಪಿದ ಬಟ್ಟೆಗಳೇ ಬೇರೆ ಆದರೂ ಸಹ ನಾವು ಎಲ್ಲ ಕಷ್ಟಪಟ್ಟು ಎಲ್ಲ ಬಟ್ಟೆಗಳನ್ನು ವ್ಯಾಪಾರ ಮಾಡಿ ಮುಗಿಸಿದೆವು ನಂತರ ಮತ್ತು ನಾವು ಅದರಿಂದ ಬಂದ ಹಣದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಹೋಗಿ ಹೊಸ ಹೊಸ ಬಟ್ಟೆಗಳನ್ನು ಹೋಗಿ ತಂದು ವ್ಯಾಪಾರ ಮಾಡುತ್ತಿದ್ದೆವು ಅದೇ ರೀತಿ ನಮಗೆ ಸ್ವಲ್ಪ ಹಣ ಬಟ್ ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸುವ ಸಲುವಾಗಿ ನಾವು ಇನ್ನೂ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿದೆವು ಪ್ರತಿಯೊಬ್ಬರು ಕೂಡ ಹತ್ತು ಹತ್ತು ಸಾವಿರ ಹಣವನ್ನು ಮತ್ತೆ ಹೆಚ್ಚಿಗೆ ಉದ್ಯಮಕ್ಕೆ ಹಾಕಿದೆವು ಎಲ್ಲ ಒಟ್ಟಿಗೆ ನಾಲ್ಕು ಜನ ಸದಸ್ಯರು ಹೋಗಿ ಒಟ್ಟಿಗೆ ವ್ಯಾಪಾರ ವ್ಯಾಪಾರಕ್ಕೆ ಬಟ್ಟೆಯನ್ನು ತಂದು ವ್ಯಾಪಾರ ಮಾಡಿದೆವು ನಂತರ ಅದರಲ್ಲಿ ಬಂದ ಲಾಭದಿಂದ ಮತ್ತೆ ಮತ್ತೆ ಬಟ್ಟೆ ತಂದು ವ್ಯಾಪಾರವನ್ನು ಮಾಡಿದೆವು ಆದರೆ ನಮ್ಮ ಉದ್ಯಮವನ್ನು ಅಭಿವೃದ್ಧಿ ಪಡಿಸುವ ಸಲುವಾಗಿ ನಾವು ಬ್ಯಾಂಕಿನಲ್ಲಿ ಹಣದ ಸಹಾಯಕ್ಕೆ ಹಣ ಹಣಕಾಸಿನ ಸಹಾಯಕ್ಕಾಗಿ ಸಾಲದ ಮೊರೆಯನ್ನು ಹೋದೆವು ಬ್ಯಾಂಕಿನಲ್ಲಿ ಮೊದಲಿಗೆ ಐವತ್ತು ಸಾವಿರ ಹಣವನ್ನು ಪಡೆದು ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸಿದೆವು ಇದರಿಂದ ನಮಗೆಲ್ಲರಿಗೂ ಮತ್ತಷ್ಟು ವ್ಯಾಪಾರ ಮಾಡುವುದರಲ್ಲಿ ಉತ್ಸಾಹ ಮೂಡಿತು ನಂತರ ಪ್ರತಿಯೊಬ್ಬರು ಕೂಡ ಸಂಘದಲ್ಲಿ ಸಾಲವನ್ನು ಪಡೆದು ಅದರಿಂದ ತಂದಂಥ ಹಣವನ್ನು ಬಟ್ಟೆ ವ್ಯಾಪಾರದ ಉದ್ಯಮಕ್ಕೆ ಹಾಕಿದ್ದೆವು ಪ್ರತಿಯೊಬ್ಬರು ಕೂಡ ಬರೋ ವ್ಯಾಪಾರದಿಂದ ಬರುವಂಥ ಹಣವನ್ನು ವ್ಯಾಪಾರದಿಂದ ಬರುವಂಥ ಹಣದಿಂದ ಎಲ್ಲರೂ ಮತ್ತೆ ಮತ್ತೆ ಹೊಸ ಹೊಸ ಬಟ್ಟೆಗಳನ್ನು ಖರೀದಿಸಿ ಹೊಸ ಹೊಸ ಗ್ರಾಹಕರನ್ನು ಹಿಡಿದು ಅವರಿಗೆ ವ್ಯಾಪಾರವನ್ನು ಮಾಡುತಿದ್ದೆವು ಇದೇ ರೀತಿ ನಾವು ದಿನದಿಂದ ದಿನಕ್ಕೆ ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸಿಕೊಂಡು ಮುಂದೆ ಮುಂದೆ ಸಾಗಿ ಒಂದು ಅಂಗಡಿಯನ್ನು ತೆರೆದಿದ್ದೇವೆ ಅಲ್ಲಿಯೂ ಕೂಡ ಹಲವಾರು ರೀತಿಯ ಬಟ್ಟೆಗಳನ್ನು ಇಟ್ಟಿದ್ದೇವೆ ಮೊದಲಿಗೆ ನಾವು ವ್ಯಾಪಾರವನ್ನು ಶುರು ಮಾಡಿದ್ದು ಮಕ್ಕಳ ಬಟ್ಟೆಯೊಂದಿಗೆ ನಂತರ ಹೆಂಗಸರಿಗೆ ಮಕ್ಕಳಿಗೆ ಮತ್ತೆ ವಯಸ್ಕರಿಗೆ ಹಲವಾರು ರೀತಿಯ ಹೊಸ ಹೊಸ ವಿನ್ಯಾಸದ ಬಟ್ಟೆಗಳನ್ನು ಸೀರೆಗಳನ್ನು ಮತ್ತು ಮಕ್ಕಳಿಗೆ ಉಪಯೋಗವಾಗುವಂತಹ ಒಳ ಉಡುಪುಗಳನ್ನು ಸಹ ಅಂಗಡಿಯಲ್ಲಿ ಇಟ್ಟೆವು ಇದರಿಂದ ನಮಗೆ ಹೆಚ್ಚು ಹೆಚ್ಚು ಗ್ರಾಹಕರ ಹೆಚ್ಚು ಹೆಚ್ಚು ಗ್ರಾಹಕರು ಕೂಡ ಅಂಗಡಿಗೆ ಬಂದರು ನಂತರ ಅವರು ಕೂಡ ಅವರ ಸ್ನೇಹಿತರನ್ನು ಕರೆದುಕೊಂಡು ಹೊಸ ಹೊಸ ವಿನ್ಯಾಸಗಳನ್ನು ತೋರಿಸಿ ಅವರನ್ನು ಕೂಡ ನಮ್ಮ ಅಂಗಡಿಯ ಖಾಯಂ ಸದಸ್ಯರಾಗಿ ಮಾಡಿದರು ನಾವು ಮೊದಲ ಬಾರಿಗೆ ವ್ಯಾಪಾರ ಮಾಡಲು ಶುರು ಮಾಡಿದಾಗ ತುಂಬ ಹಿಂಜರಿಕೆಯಾಯಿತು ನಂತರ ಎಲ್ಲರ ಉತ್ಸಾಹದಿಂದ ಮತ್ತು ಅವರ ಮಾತುಗಳಿಂದ ನಾವು ಉದ್ಯಮವನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯಲು ಸಹಾಯವಾಯಿತು ಇದಲ್ಲದೆ ಮತ್ತೆ ಹೊಸ ಮಳಿಗೆಯನ್ನು ಪ್ರಾರಂಭಿಸಲು ಬೇರೆ ಗ್ರಾಮದಲ್ಲಿ ಮತ್ತೆ ಹೊಸ ಅಂಗಡಿಯನ್ನು ಪ್ರಾರಂಭಿಸಲು ಎಲ್ಲ ಸದಸ್ಯರು ಸೇರಿ ಚರ್ಚಿಸಿದೆವು ಅದೇ ರೀತಿ ಬ್ಯಾಂಕಿನಿಂದ ಸ್ವಲ್ಪ ದೊಡ್ಡ ಮಟ್ಟದ ಹಣಕಾಸಿನ ಸಹಾಯಕ್ಕೆ ಅರ್ಜಿಯನ್ನು ನಮೂದಿಸಿದೆವು ಇನ್ನೂ ನಮಗೆ ಬ್ಯಾಂಕಿನಿಂದ ದೊಡ್ಡ ಮಟ್ಟದ ಸಾಲ ಲಭಿಸಿಲ್ಲ ಸಾಲ ಲಭಿಸಿದ ನಂತರ ನಾವು ಮತ್ತೊಂದು ಮಳಿಗೆಯನ್ನು ಬೇರೆ ಗ್ರಾಮದಲ್ಲಿ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಇಷ್ಟಲ್ಲದೆ ಬಟ್ಟೆ ವ್ಯಾಪಾರದ ಜೊತೆಗೆ ಬ್ಯಾಗ್ಗಳನ್ನು ಮತ್ತು ಬಳೆಗಳನ್ನು ಮತ್ತೆ ಪುಸ್ತಕಗಳನ್ನು ಇಡುವ ಒಂದು ಯೋಜನೆಯನ್ನು ಕೂಡ ರೂಪಿಸಿಕೊಂಡಿದ್ದೇವೆ ಇದೆಲ್ಲದರ ಜೊತೆಗೆ ಜನಸಾಮಾನ್ಯರಿಗೆ ಸರ್ಕಾರದಿಂದ ಸಿಗುವಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅವರಿಗೂ ಕೂಡ ಅದರ ಬಗ್ಗೆ ವಿಷಯವನ್ನು ತಿಳಿಸಿ ಅವರಿಗೆ ಅದರ ಬಗ್ಗೆ ಅದ ಅದರ ಸದುಪಯೋಗ ಪಡೆಯುವ ರೀತಿ ಮಾಡುವ ಉದ್ದೇಶವನ್ನು ಕೂಡ ನಾವೆಲ್ಲರೂ ಹೊಂದಿದ್ದೇವೆ ಇದಲ್ಲದೆ ಅದಕ್ಕೆ ಅವರಿಗೆ ಅಲ್ಪ ಪ್ರಮಾಣದ ಸೇವಾ ಶುಲ್ಕವನ್ನು ಹಾಕುವ ಅಥ್ವಾ ಪಡೆಯುವ ಯೋಜನೆಯನ್ನು ಕೂಡ ರೂಪಿಸಿಕೊಂಡಿದ್ದೇವೆ ನಾವೆಲ್ಲರೂ ಯಾವುದಾದರು ಉದ್ಯಮದಿಂದ ಎಲ್ಲರೂ ಇಷ್ಟಪಡುವ ರೀತಿ ಎತ್ತರ ಸ್ನಾನಕ್ಕೆ ಹೋಗುವ ಬಯಕೆಯನ್ನು ಹೊಂದಿದ್ದೇವೆ ಇದಕ್ಕೆ ನಮಗೆ ಬ್ಯಾಂಕಿನ ಸಹಾಯದ ಅವಶ್ಯಕತೆ ಇರುತ್ತದೆ ಇದಲ್ಲದೆ ಬೇರೆ ಬೇರೆ ಸಹಾಯದ ಹಣಕಾಸಿನ ಸಹಾಯದ ಮೂಲಗಳನ್ನು ಕೂಡ ನಾವು ಎದುರು ನೋಡುತ್ತಿದ್ದೇವೆ ನಾವು ನಾಲ್ಕು ಜನ ಸದಸ್ಯರೂ ಸೇರಿ ಒಂದು ಉತ್ತಮ ಮಟ್ಟದ ಜೀವನ ಶೈಲಿಯನ್ನು ಅಳ ಅಳವಡಿಸಿಕೊಂಡು ಉತ್ ಉತ್ತಮ ರೀತಿಯ ಉದ್ಯಮವನ್ನು ಹೊಂದುವ ಬಯಕೆಯನ್ನು ನಾವೆಲ್ಲರೂ ಹೊಂದಿರುತ್ತೇವೆ ಇಷ್ಟೆಲ್ಲದೆ ಎಲ್ಲ ರೀತಿಯ ಸೇವಾ ಕಾರ್ಯಗಳನ್ನು ಮಾಡುವ ಮನಸ್ಸು ಪ್ರತಿಜ್ಞೆ ಮತ್ತು ಇಚ್ಛೆ ಎಲ್ಲರಲ್ಲೂ ಇರುತ್ತದೆ ಇಷ್ಟಲ್ಲದೆ ನಮ್ಮ ಕುಟುಂಬವನ್ನು ಕೂಡ ಒಳ್ಳೆಯ ರೀತಿಯಿಂದ ನೋಡಿಕೊಂಡು ಸುಖದಿಂದ ಬಾಳುವ ಆಸೆ ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಇದೆ ಇಷ್ಟಲ್ಲದೇ ನಮ್ಮ ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಮತ್ತು ಅವರು ದೇಶದ ಬಗ್ಗೆ ಭಾಷೆಯ ಬಗ್ಗೆ ನಮ್ಮ ಜಲ ಸಂಸ್ಕೃತಿ ಬಗ್ಗೆ ಉತ್ತಮವಾದ ಜ್ಞಾನವನ್ನು ತಿಳುವಳಿಕೆಯನ್ನು ಹೊಂದಿರುವಂತೆ ನೋಡಿಕೊಳ್ಳುವುದು ಸಹ ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ ಹಾಗು ಇದಕ್ಕಾಗಿ ನಾವೆಲ್ಲರೂ ಬದ್ಧರಾಗಿರುತ್ತೇವೆ ನಾವು ಉದ್ಯಮವನ್ನು ಸ್ನೇಹದ ಆಧಾರದ ಮೇಲೆ ಪ್ರಾರಂಭಿಸಿದೆವು ಅದೇ ರೀತಿ ನಮ್ಮ ಕುಟುಂಬ ನಮ್ಮ ಸ್ನೇಹ ನಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಕೂಡ ಆ ಉದ್ಯಮವನ್ನು ಅಭಿವೃದ್ಧಿ ಪಡಿಸುವ ಕಡೆ ಇದೆ ಇದಲ್ಲದೆ ಸ್ವಂತ ಉದ್ಯಮವನ್ನು ಮಾಡುವವರಿಗೆ ನಾವು ಕೂಡ ಪ್ರೋತ್ಸಾಹವನ್ನು ನೀಡುತ್ತೇವೆ ಅವರಿಗೆ ಅಗತ್ಯವಿರುವ ವಿಷಯಗಳ ಬಗ್ಗೆ ಅಥವಾ ಮಾಹಿತಿಯ ಬಗ್ಗೆ ನಾವು ಪೂರ್ಣ ಪ್ರಮಾಣದ ಅಥವಾ ಅಲ್ಪ ಪ್ರಮಾಣದ ಮಾಹಿತಿಯನ್ನು ನೀಡಿ ಸಮಗ್ರ ಮಾಹಿತಿಗಾಗಿ ಬೇರೆಯವರನ್ನು ಸಂಪರ್ಕಿಸುವ ರೀತಿ ಅವರಿಗೆ ಉತ್ತೇಜನವನ್ನು ನೀಡುತ್ತೇವೆ ಇದೆಲ್ಲವನ್ನು ಮಾತನಾಡಲು ಮತ್ತು ಇದೆಲ್ಲವನ್ನು ಮಾಡಲು ನನಗೆ ನನ್ನ ಕುಟುಂಬದವರ ಪ್ರೀತಿ ವಿಶ್ವಾಸವೇ ಕಾರಣವಾಗಿದೆ ಅಷ್ಟೇ ಅಲ್ಲದೇ ನಮ್ಮ ಬ್ಯಾಂಕ್ ಸಿಬ್ಬಂದಿಯವರು ನೀಡುವ ಸ್ಥೈರ್ಯವು ಕೂಡ ನಮಗೆ ಸ್ಪೂರ್ತಿದಾಯಕವಾಗಿದೆ